ನಾವೂ ಕಸ್ಟಮರ್ ಸರ್ ನಿಮ್ಮ ಅಂಗ್ಡಿಗೆ ಬಂದಿದ್ವಿ ಅಂಗಡಿ ಕಾ ಮುಚ್ಚಿತ್ತು ರೀ ಸರ್ ಅದ್ಕೆ ಫೋನ್ ಹಚ್ಚಿದ್ವಿ ಸ್ವಲ್ಪ ರೇಷನ್ ಬೇಕಾಗಿತ್ತು ಸರ್ ಅವಲಕ್ಕಿ ಶೇಂಗಾ ಸೋಪು ಒನ್ನ ಒಂದೊಂದು ಕೆಜಿ ಬೇಕಿತ್ತು ಸರ್ ಒಂದು ಹತ್ತು ಐಟಮ್ ಒನ್

ಒನ್ ಕೆಜಿ ಅಕ್ಕಿ ಸರ್ ಒನ್ ಕೆಜಿ ಶೇಂಗಾ ಮತ್ತು ಒಂದು ಸ್ಯಾಂಡಲ್ವುಡ್ ಸೋಪು ಒಂದು ಹಾಲಿನ ಪೆಕೆಟ್ ಸರ್ ಒನ್ ಕೆ ತಾ ಒನ್ ಕೆಜಿ ಅವಲಕ್ಕಿ ಸರ್ ಒನ್ ಕೆ ಒಂದ್ ಎರ್ಡ್ ಕೆಜಿ ಇವೂ ಉದ್ದಿನ ಬೆಳೆ ಸರ್

ಎಷ್ಟು ಸಾರ್ ಅಮೌಂಟ್ ಎಷ್ಟು ಸರ್ ಸ್ವಲ್ಪ ಕಡಿಮೆ ಮಾಡಿಕೊಡ್ರಿ ಸರ್ ನಾಳೆ ಎಷ್ಡು ಗಂಟೆಗೆ ಬರೋಕೆ ಸರ್ ನಾಳೆ ತಂದ್ಕೊಡ್ತೀನಿ ಇದು ಅಂಗಡಿ ಕ್ಲೋಸ್ ಮಾಡಬೇಡ್ರಿ ಸರ್ ಹ್ಞೂ ನಾಳೆ ಬರ್ತೀವಿ ಬನ್ನಿ ಮೇಲೆ ಕಾಲ್ ಮಾಡ್ತೀನಿ ಸರ್ ಅಲ್ಲೆ ಇರಿ